ನಾವು ಮನೆಯಲ್ಲಿ ಯಾವುದೇ ಖಾದ್ಯವನ್ನು ನೀವು ಮೊದಲ ಬಾರಿಗೆ ನಾವು ಮೊದಲ ಬಾರಿಗೆ ನಾವು ಹೇಗೆ ನಾವು ತಯಾರಿ ಮಾಡಿದಾಗ ನಾವು ಪಶ್ಟ್ ಯಾರದೋ ಒಂದು ಯೂಟೂಬ್ನಲ್ಲಿ ನೋಡಿದೆ ಅದನ್ನು ನೋಡಿ ಮಾಡಿದೆನಪ್ಪ ಮಾಡಿದಾಗ ಅದು ಆಂ ಸರಿ ಆಗಲಿಲ್ಲ ಹೇಗಪ್ಪ ಒಮ್ಮೆ ಏನೋ ಮಾಡೋಕೋಗಿ ಏನೋ ಆಗಿ ಬಿಡ್ತು ಮತ್ತೊಂದು ಟೈಮ್ ಮಾಡಿದೆ ಮತ್ತೊಂದು ಟೈಮ್ನೂ ಊಟ ಮಾಡಿದ್ದು ಅದು ಹೊಟ್ಟೆಯಲ್ಲಿ ನಿಲ್ಲೊಂಗೇನೆ ಇಲ್ಲ ಆ ಥರನೂ ಆಗಿ ಹೋಯಿತು ಒನ್ ಟೈಮು ಮತ್ತೊಂದು ಟೈಮ್ನೂ ಪ್ರಯತ್ನ ಮರಳಿ ಮರಳಿ ಪ್ರಯತ್ನನೂ ಮಾಡಿದೆ ಆಗ ಅದೂ ಟೇಶ್ಟ್ ಆಯಿತು ಅಂತೇಳಿ ಉಂಡಾಗ ಹೀಗೂನೂ ಆಗುತ್ತೆ ಹೊಟ್ಟೇನೋವು ಅಥ್ವಾ ವಾಂತಿ ಭೇದಿ ಈ ಥರನೂ ಆಗ್ತಾಯಿರುತ್ತೆ ಹೊಳ್ಳಿ ನಾವೂ ಯೂಟೂಬ್ ನೋಡಿ ಮಾಡಿದಾಗ ಒಂದು ಯೂಟೂಬ್ ನೋಡಿ ಮಾಡ್ದಾಗ್ಲೂ ನಮ್ಗೆ ಆಗಿದ್ದ ಅನುಭವ ಅಂದರೆ ಇದನ್ನು ಮಾಡ್ತಾ ಮಾಡ್ತಾ ಹೋಗ್ತಿರ್ತೀವ್ ಅಡ್ಗೆ ಏನೋ ಒಂದು ಅಡ್ಗೆ ಮಾಡ್ತಿರ್ತೀವಿ ಆ ಟೈಮ್ನಲ್ಲಿ ನಾವು ಅದಕ್ಕೆನಾ ಬರ್ತೀನ್ ತಡೀ ಅಂತ ಹೊಳ್ಳಿ ಯೂಟೂಬ್ ಆನ್ ಮಾಡೋಕ್ ಹೊಕ್ಕಿರ್ತೀವಿ ಇಲ್ಲಿ ಮತ್ತು ಸೀದು ಹೋಗ್ಬಿಟ್ಟಿರ್ತದೆ ಅಡುಗೆ ಇದನ್ನು ಬಂದ್ನೂ ಮಾಡಿರೋದಿಲ್ಲ ಏನಿಲ್ಲ ಇದು ಸಿದೋಗಿ ಬಿಟ್ಟಿರ್ತದೆ ಅಡುಗೆ ಆ ಟೈಮ್ದಾಲ್ಲಿನೂ ಕೆಟ್ಟೋಗಿ ಬಿಡುತ್ತೆ ಅಡುಗೆ ಹೊಳ್ಳಿ ನಾವೂ ಏನೇ ಮಾಡ್ಬೇಕಂತಾ ಹೋದಾಗ್ಲೂ ಒಂದೊಂದು ಟೈಮು ಟೇಶ್ಟಾ ಮಾಡ್ಬೇಕು ತಡೀ ಇದನ್ನು ಅಂತೇಳಿ ನಾವು ಏನೋ ಒಂದು ಮಾಡ್ಬೇಕು ಅಂತ ಹೋದಾಗ್ಲೂ ನಮ್ಗೆ ಕೈ ಕೊಡ್ತಿರ್ತದೆ ಅಥ್ವಾ ಟ್ ಈಗ ಏನಾದ್ರು ಒಂದು ಮಾಡೋ ಮುಂದಾಗ ಟಿವಿ ಕಡೆ ಲಕ್ಷ ಆಗತ್ತೆ ಟಿವಿ ಕಡೆ ಹೋಗಿ ಅಲ್ಲಿ ನಿಂತುಬಿಡ್ತೀವಿ ಆವಾಗ ಬಂದು ನೋಡೋಕ್ ಹೊಗ್ತೀವೀ ಎಣ್ಣೆ ಕಾಯ್ದ್ ಬಿಟ್ಟಿರ್ತದೆ ಪೂರಾ ಯಾ ಭರಗ್ಗನೇ ಉರಿ ಹತ್ಕೋಂಡು ಬಿಡ್ತಿರ್ತದೆ ಹಾಗೂನೂ ಆಗುವಂಥ ಸಿಚುಯೇಷನ್ಗಳು ಇರ್ತವೆ ನಾವೂ ಅದು ಅಷ್ಟೂ ಲಕ್ಷ ಕೊಟ್ಟು ಅಡುಗೆ ಮಾಡಬೇಕು ಏನು ಅಡ್ಗೆ ಮಾಡಿದ್ರೂ ಅದನ್ನು ಅನ್ಸೋ ಅನುಸರಿಸ್ಕೊಂಡು ವಿಧಾನ ನಾವು ಹ್ಞೂ ಮಾಡುವಾಗ ನಾವು ಅನ್ಸರಿಸ್ಕೊಂಡು ಮಾಡಬೇಕು ಏನು ಹೆಚ್ಚು ಕಮ್ಮಿ ಮಾಡಬಾರ್ದು ಅಂತೇಳಿ ಒಂದೊಂದು ಟೈಮ್ ತಿಳಿತಿರ್ತದೆ ಹೊಳ್ಳಿ ಏನೋ ಒಂದೂ ಮಾಡೋ ಹೊತ್ನಲ್ಲಿ ಎ ಯಾರದೋ ಒಂದು ಪೋನ್ ಬಂತು ಅಂತೇಳಿ ನಾವು ಹೋಗ್ಬಿಡ್ತಿರ್ತೀವಿ ಆ ಟೈಮ್ನಲ್ಲೂ ನಮ್ಮ ಅಡುಗೆ ಕೆಟ್ಟು ಹೋಗ್ಬಿಡ್ತಿತದೆ ನಾವು ಏನೋ ಪಶ್ಟ್ ಟೈಮ್ ಅಲ್ಲಾ ಅಂತೇಳೀ ಮಾಡ್ತಿರ್ತೀವಿ ತಯಾರಿನ ಅಡುಗೇದ್ ಅವಾಗೂನೂ ಅನುಭೋಗ ಆಗ್ತಿರ್ತಾವ್ ಒಂದು ಟೈಮ್ ಹಾಂ ಈ ಒಂದೊಂದು ಪದಾರ್ಥ ಎಷ್ಟೇ ರುಚಿ ಆಗಿರ್ತೆ ಒನೊಂದು ಪದಾರ್ಥ ಸ್ವಲ್ಪ್ ಉಪ್ಪು ಖಾರ ಹೆಚ್ಚು ಕಮ್ಮಿ ಆಗಿರ್ತೆ ಆದರೂ ಕೂಡ ನಾವು ನಮ್ಮ ಪ್ರಯತ್ನ ನಾವು ಎಂದೂ ಮರೆಯಬಾರದು ಬಿಡಬಾರ್ದು ಅದನ್ನು ನಾವು ಯವಾಗಾದ್ರೂ ಮಾಡೇ ಮಾಡಿ ಜಯ ಗಳಿಸ್ಕೋಬೇಕು ಗಂಡು ಮಕ್ಕಳಿಂದ ನಾವು ಒಂದು ಒಳ್ಳೆಯ ಒಂದು ಇದನ್ನು ಹೆಸ್ರ್ ತಗೋಬೇಕು ಅವರು ಹೊಟ್ಟೆ ತುಂಬಿತಲ್ಲ ಅಂತೇಳಿ ನಾವು ಖುಷಿ ಪಡ್ತಿರ್ತೀವಿ ಒಂದೊಂದು ಟೈಮ್ ನಾವು ಮಾಡ್ದಾಗಲೂ ಎಷ್ಟೊಂದೂ ನಮ್ಗೆ ಇದು ಆಗಿರ್ತದೆ ಅಡುಗೆ ಮಾಡಿದಾಗ ಮನೇಲ್ ಎಲ್ಲರೂ ಹಾಸ್ಯ ಮಾಡ್ತಿರ್ತಾರೆ ಏನಿದೆ ಅಡುಗೆ ಅಡುಗೇನ ಇದೆಲ್ಲ ಇದು ನೀನು ಯೂಟೂಬಿಂದ ಇದೇನಿದು ನಿಮ್ದು ಅಂತೇಳಿ ನಮಗೆಲ್ಲ ಹಾಸ್ಯ ಮಾಡ್ತಿರ್ತಾರೆ ಆಯ್ತು ತಗೋ ಅಂತ ಅವ್ರ ಮೇಲೆ ನಾವು ಸಿಟ್ಟು ಮಾಡ್ಕೊಳೋಲ್ಲ ಆದರೂ ಕೂಡ ಒನ್ನೊಂದು ಟೈಮು ಮತ್ತು ಹೋಗ್ಲಿ ಬಿಡು ಅಡುಗೇನ ಯೂಟೂಬ್ನಿಂದ ನೋಡಿ ಮಾಡೋದು ಬೇಡ ಅಂತೇಳಿ ಬೇರೆ ನಮ್ಮ ಅಕ್ಕ ಹೇಳಿದ್ದು ಅಥ್ವ ನಮ್ಮ ದೊಡ್ಡಮ್ಮ ಹೇಳಿದ್ದು ಅತ್ತೆ ಹೇಳಿದ್ದು ಇಂಥವೆಲ್ಲ ನೆನಪಿಸ್ಕೊಂಡ್ ನೆನಪಿಸ್ಕೊಂಡು ಮಾಡಿ ಮಾಡಿ ನಾವು ಒಂದೊಂದು ಟೈಮೂ ಹೊಟ್ಟೆ ಕೆಡೋದೂನೂ ತಪ್ಪುತ್ತೆ ಹಳೆ ಥರ ಅಡುಗೆ ಮಾಡೋದನ್ನು ನೋಡಿ ನಾವು ಕಲಿತಿರ್ತೀವಿ ಆಂ ಹಾಗೆ ಆದರೂ ಕೂಡ ಅನುಭೋಗ ಆಗುತ್ತೆ ಮನಸ್ಸಿನಲ್ಲಿ ಎಲ್ಲ ರೀತಿಯಿಂದನೂ ಅನುಭೋಗ ಆಗಿರತ್ತೆ ನಾವೂ ಒಂದೊಂದು ಮೆಟ್ಲು ಹತ್ತಿ ಹೇಗ್ ಹೋಗ್ತೀವಿ ಹಾಗೇ ಅಡುಗೆ ಇದನ್ನು ಹಾಗೇ ಅದೂ ಒನ್ ಟೈಮ್ ಸರಿಯಾಗಿಲ್ಲ ಒಂದು ಟೈಮ್ ಸರಿಯಾಗುತ್ತೆ ಮತ್ತು ಮತ್ತು ಮರಳಿ ಮರಳಿ ಪ್ರಯತ್ನ ಅಂತೂ ಮಾಡೋದಂತೂ ತಪ್ಪೋದಿಲ್ಲ ನಮ್ಮ ಹೆಣ್ಣು ಮಕ್ಳದ್ದು ಕೆಲಸ ಎಷ್ಟು ಓದಿದ್ರುನೂ ನಾವು ಹೆಣ್ಣು ಮಕ್ಕಳು ಮತ್ತು ಬಾಂಡೀ ಇದು ಇದು ತಿಕ್ಕಬೇಕಾಗುತ್ತೆ ನಾವು ಗಡಿಗೆಸ್ವಾರಿ ತೊಳಿಲೇಬೇಕಾಗುತ್ತೆ ನಾವು ಹೆಣ್ಣು ಮಕ್ಳು ಆದವರು ಮಾಡಬೇಕು ಹೆಣ್ಣು ಮಕ್ಳು ಕೆಲಸಾನ ಒನ್ ಟೈಮ್ ತಪ್ಪಾಗಿರ್ತದೆ ಇನ್ನೊಂದು ಟೈಮ್ ಸರಿ ಆಗಿರುತ್ತೆ ಆದರೂ ನಮ್ಗೆ ಹೆಣ್ಣು ಮಕ್ಕಳಿಗೆ ಅದೊಂದೂ ಇದು ನಮಗೊಂದೂ ಏನೋ ಒಂದು ಕಳೆ ಇರ್ತದೆ ಅಡುಗೆ ಮಾಡೋದೊಂದು ನಾವು ಅದ್ರಲ್ಲಿ ಇಷ್ಟಪಟ್ಟು ನಮಗ್ ಕಷ್ಟ ಆದರೂ ಪರವಾಗಿಲ್ಲ ನಮ್ಗೆ ಅದನ್ನು ನಾವೇ ಇಂಟ್ರಶ್ಟ್ ಕೊಟ್ಟು ನಾವು ಮಾಡಿದಾಗ ನಮ್ಮ ಅಡುಗೆ ಛಲೋ ಆಗಿರುತ್ತೆ ನಾವು ಮೊದಲು ಬಾರಿ ತಯಾರ್ಸೋಕ್ ಕುಂತೀವಪ್ಪ ಅಂದಾಗ ಅದು ಒಂದೀಟು ಹಳದೀ ಇದು ಅರಿಶ್ಣಾರು ಹೆಚ್ಚಾಗಿರ್ತದೆ ಅಥ್ವಾ ಒಮ್ಮೆಯು ಕಾ ಊಪ್ಪಾದ್ರು ಹೆಚ್ಚಾಗಿರ್ತದೆ ಒಮ್ಮೊಮ್ಮೆ ಎಲ್ಲ ರೀತಿಯಿಂದನೂ ಹಾಕಿದ್ವಿ ಬಿಡಪ್ಪ ಅಡುಗೆಗೇ ಉಪ್ಪು ಖಾರ ಅಂದಾಗ ಒಳ್ಳೆದೂ ಏನೋ ಒಂದು ಆಗಿ ಏನೋ ಒಂದು ಇದು ಆಗ್ಬಿಟ್ಟಿರ್ತದೆ ಹೆಚ್ಚು ಕಮ್ಮಿ ಆಗ್ಬಿಟ್ಟಿರ್ತದೆ ಛಲೋನೇ ಆಗಿರೋದಿಲ್ಲ ಆದರೂ ಕೂಡ ನಮ್ಮ ಮನೆಯಲ್ಲಿ ಅನ್ಸರಿಸ್ಕೋಂಡು ಸಹಿಸ್ಕೋಂಡ್ ತಿಂತಾರೆ ಹೊಳ್ಳಿ ನಾವು ಏನೋ ಅನ್ನೋ ಏನೋ ಇದನ್ನು ಮಾಡ್ತಿರ್ತೀವಿ ಅಂದ್ರುನೂ ಏನಪ್ಪಾ ಎಲ್ಲಿಗೇ ಹೋಗಿರ್ತೀವಿ ಅಲ್ಲಿ ಹೋದಲ್ಲಿ ಅವರು ಒಂಥರ ಅಡುಗೆ ಮಾಡ್ತಿರ್ತಾರೆ ಅದನ್ನು ನೋಡ್ಬಂದು ನಾವು ಮನಿಯಾಗ್ ಮಾಡೋಕ್ ಹೊಗಿರ್ತೀವಿ ಒಂದರೊಳಗೆ ಪದಾರ್ಥನೇ ಇರೋಂಗಿಲ್ಲ ಆದರೂ ಅದಕ್ಕೊಂದು ಏನಾದ್ರೂ ಒಂದು ಸೇರಿಸಿ ಬೇರೆ ಏನಾದ್ರೂ ಒಂದು ಸೇರಿಸಿ ಅದಕ್ಕೆ ಒಂದೀಟು ಹೆಚ್ಚಿಗೆ ಹಾಕಿ ಮಾಡ್ಲಿಕ್ಕೆ ಹೋಗಿರ್ತೀವಿ ಅದನ್ನು ಪ್ರಯತ್ನ ಮಾಡಿದಾಗ ಅದೊಂಥರ ಟೇಶ್ಟ್ ಬೇರೆ ಆಗಿರತ್ತೆ ಹೊಳ್ಳಿ ಇವು ಏನಪ್ಪ ಅಂದ್ರೆ ನಾವೂ ಪೋನ್ ನೋಡಿ ಮಾಡೋವಾಗಲೂ ನಮ್ಗೆ ಅವನ್ನು ಒನ್ನೊಂದು ಟೈಮ್ ಪೋನ್ನಲ್ಲಿ ನೋಡಿ ಮಾಡೋ ಮುಂದೆಯೂ ಏನೋ ಒಂದು ಹೆಚ್ಚು ಕಮ್ಮಿ ಆಗಿರತ್ತೆ ಆದರೂ ಕೂಡ ಅದನ್ನು ಪ್ರಯತ್ನ ಬಿಡಬಾರ್ದು ನಾವು ಹೆಣ್ಣು ಮಕ್ಳಾದವರು ಮಾಡೇ ಮಾಡ್ಬೇಕು ಅದನ್ನು ನಾವು ಪಶ್ಟ್ ಬಾರಿ ಮಾಡೋಕ್ ಕುಂತೀವಲ್ಲಾ ಯಾವ್ದು ಜೀರ್ಗೆ ಹೆಚ್ ಹಾಕ್ಬೇಕ ಸಾಸಿವೆ ಹೆಚ್ ಹಾಕ್ಬೇಕ ಏನು ಗೊತ್ತಾಗೋಂಗಿಲ್ಲ ಆದ್ರೂ ಕೂಡ ಅದನ್ನು ಇಷ್ಟು ಇಷ್ಟಾ ಅಂತೇಳಿ ಪ್ರಮಾಣ ಇರುತ್ತೆ ಆ ಪ್ರಮಾಣ್ದಾಗೆ ನಾವು ಹಾಕಿಬಿಟ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ ಸಾಸ್ವೆ ಅರ್ಧ ಟೀ ಸ್ಪೂನ್ ಸಾಸ್ವೇ ಅರ್ಧ ಟೀ ಸ್ಪೂನು ಜೀರ್ಗೆ ಒನ್ ಟೀ ಸ್ಪೂನೂ ಉಪ್ಪು ಹೀಗೆ ಏನೋ ಒಂದು ಒಗ್ಗರ್ಣಿಗೆ ಏನೇ ಹಾಕಿದ್ರೂನೂ ಅದು ಎಲ್ಲ ಟೇಶ್ಟ್ ಆಗಿರ್ತವೆ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹೀಗೆ ಉಳ್ಳಾಗಡ್ಡೆ ಏನೋ ಒಂದು ಇದನ್ನು ಹಾಕಿದ್ನಾ ಅವೆಲ್ಲ ಪ್ರೈ ಆಗಬೇಕು ಇದೂ ಬಾಡಿಸ್ಬೇಕ್ ಅದನ್ನೆಲ್ಲ ಬಾಡ್ಸಿದಾಗೇ ಅದು ಟೇಶ್ಟ್ ತಿಳೀತದೆ ಅದು ನಮ್ಗೆ ರುಚಿ ತಿಳೀತದೆ ಅದು ಏನು ಆಗೋಂಗಿಲ್ಲ ನಾವು ಅದನ್ನು ಹಾಗೇ ಸುಮ್ನೆ ಒಗ್ಗರ್ಣಿ ಹಾಕ್ಬಿಟ್ರೂ ಅದೂ ಒಗ್ಗರ್ಣಿ ಆಗೋಲ್ಲ ಅದು ಯಾವುದೇ ರೀತಿಯಿಂದಲೂ ಅದನ್ನು ಒಂದು ಸ್ವಲ್ಪ್ ಬಾಡಿಸ್ದಾಗಲೂ ಅದು ನಮ್ಗೆ ಒಗ್ಗರಣೆ ಆಗುತ್ತದೆ ನೀಟಾಗಿ ಛಲೋ ಆಗತ್ತೆ ಅದು ಒಗ್ಗರ್ಣೆಯಾ ಕರೆಕ್ಟಾಗಿ ಬಂತಪ್ಪ ಅಂದ್ರೆ ನಿಮ್ಮ ಅಡುಗೆ ಎಲ್ಲಾದನ್ನು ನಮ್ಮ ಅಡುಗೆ ಎಲ್ಲಾದನ್ನು ಕರೆಕ್ಟ್ ಆಗುತ್ತದೆ ನಾವು ಅದನ್ನು ಅವಸರ ಬವಸರ ಮಾಡಿ ಅದನ್ನು ಟಿ ವಿಯಾಂದು ನೋಡಿದ್ವಿ ಇದ್ರಲ್ಲಿ ಯೂಟ್ಯೂಬ್ನಲ್ಲಿ ನೋಡಿದ್ವಿ ಅವ್ರು ಹಾಗೇ ಪಟ ಪಟ ಮಾಡಿ ತೋರಸ್ತಿರ್ತಾರಂತೆ ನಾವು ಪಟ ಪಟ ಮಾಡೋಕ್ ಹೋದೇವಂದ್ರೆ ಅಲ್ಲಿ ಒಂದೀಟ್ ಅಡುಗೆ ಕೆಟ್ಟುಬಿಡುತ್ತದು ನಾವು ಒಂದು ಸ್ವಲ್ಪ ಅದನ್ನು ನಿಧಾನ ಕೊಟ್ಟು ಸಣ್ಣ ಉರಿಯಲ್ಲಿ ಇಟ್ಟು ನಾವು ಅದನ್ನು ನೀಟಾಗಿ ಮಾಡಿದ್ರೆ ಅದು ಅಡುಗೆ ಚೆನ್ನಾಗ್ ಇರ್ತದೆ ಛಲೋ ಇರುತ್ತೆ ಗಂಡು ಮಕ್ಕಳು ಖುಷಿ ಖುಷಿಯಾಗಿ ತಿಂತಿರ್ತಾರೆ ಹೊರಳಿ ಅದನ್ನು ಇಲ್ಲಪ್ಪ ಅಂದ್ರೆ ನಾವು ಒಗ್ಗರ್ಣೆ ಸರಿತ್ನಾಗ ನಾವು ಮಾಡಿರಲಿಲ್ಲಪ್ಪ ಅಂದ್ರೆ ಅವು ಉಪ್ಪು ಹೆಚ್ಚಿಗ್ ಹಾಕಿ ಖಾರ ಕಮ್ಮಿ ಹಾಕಿ ಏನೋ ಒಂದು ಮಾಡೋಕ್ ಹೋಗಿ ಏನೋ ಒಂದು ಆಗಿಬಿಡುತ್ತದು ಆಮೇಲೆ ಮತ್ತು ಗಂಡು ಮಕ್ಕಳು ಕೂಡ ಬೈಸ್ಕೊಂತಿರ್ತೀವಿ ಒಂದೊಂದು ಟೈಮ್ ಬೈಸ್ಕೊಂಡಿರ್ತೀವಿ ಒಂದೊಂದು ಟೈಮ್ ಮತ್ತು ಹೊಳ್ಳಿ ಅವ್ರು ಚೆನ್ನಾಗ್ ಇದೆ ಛಲೋ ಇದೆ ಇದು ಅಂತ ಅಂದಾಗ ನಮ್ಗೆ ಭಾಳ ಖುಷಿ ಆಗ್ತದೆ ಭಾಳ ಚಂದ ಆಗಿದೆ ಇವತ್ತು ಅಡುಗೆ ಎಲ್ಲ ಛಲೋ ಆಗಿದೆ ಅಂದಾಗ ನಮ್ಗೆ ಭಾಳ ಖುಷಿ ಆಗಿರುತ್ತೆ ಒಮ್ಮೊಮ್ಮೆ ಇಡ್ಲಿ ಮಾಡೋಕೆ ಹೋಗಿರ್ತೀವಿ ತಂಪೊತ್ ಇದ್ದಾಗ ನಾವೇನು ಮಾಡಬೇಕಪ್ಪ ಅಂದ್ರೆ ಇಡ್ಲಿ ರುಬ್ಬಿರ್ತೀವಿ ಇಡ್ಲಿಹಿಟ್ಟೂ ಉದ್ದಿನ ಬೇಳೆ ರುಬ್ಬಿರ್ತೀವಿ ಅದರ ಬುಡಕ್ಕೆ ನಾವು ವಸ್ತ್ರ ಹಾಕಿ ಜುನು ಜುನು ಹವಾ ಇದ್ದಾಗ ಹವಾ ತಂಪಾಗಿದ್ದಾಗ ವಸ್ತ್ರ ಹಾಕಿ ಅದರ ಮೇಲಿಟ್ಟೂ ಅದನ್ನೂ ಮೇಲೆ ಒಂದು ಅದು ಇನ್ನೊಂದು ವಸ್ತ್ರ ಮುಚ್ಚಿದಾಗ ಅದು ಉಬ್ಬಿ ಬಿಡುತ್ತದು ನೀಟಾಗಿ ಆಗುತ್ತೆ ಛಲೋ ಆಗುತ್ತೆ ಅದು ಇದು ಹಿಟ್ಟು ಅದು ಛಲೋ ಆಯ್ತಂದ್ರೆ ಇಡ್ಲಿ ಮೃಧುವಾಗಿ ಬರ್ತವೆ ಅವು ಹೂವಿನಂಗೆ ಇಲ್ಲ ಅಂದ್ರೆ ಕೆಟ್ಟು ಹೋಗಿಬಿಡುತ್ತದು ಹಾಗೇ ಇಟ್ಟಿದ್ವಿ ಅಂದ್ರೆ ಅದು ಸರಿತ್ನಲ್ಲಿ ಏನು ನಡ್ಡಿರೋಂಗಿಲ್ಲ ಹೊಳ್ಳಿ ಅದು ಇಡ್ಲಿ ಛಲೋ ಆಗಿರಲಿಲ್ಲ ಛಲೋ ಹಾಕಿರೋದಿಲ್ಲ ಮತ್ತು ಬೈಸ್ಕೊತಿರ್ತೀವಿ ಗಂಡು ಮಕ್ಕಳು ಜೊತೆಗೆ ಮನೆಯಾಗ್ ಎಲ್ಲಾರ ಜೊತೆಗೂ ಬೈಸ್ಕೊತಿರ್ತೀವಿ ಅಥ್ವಾ ನಕ್ಕು ನಕ್ಕು ಹೇಳ್ತಿರ್ತವೆ ನಮ್ಮ ಮಕ್ಕಳು ಚೆನ್ನಾಗಿ ಅಡುಗೇನೂ ಮಾಡಿಲ್ಲ ನಮ್ಮ ಮಮ್ಮಿ ಛಲೋ ಹೊತ್ನಲ್ಲಿ ಅಡುಗೇನೇ ಮಾಡಿಲ್ಲ ಅಂತೇಳಿ ಮತ್ತಾ ಹೊರಗಡೆಯಿಂದ ತರಿಸ್ಕೊಂಡು ತಿನ್ನುವಂಥ ಸಂಭವ ಬರ್ತಿರ್ತದೆ ಆ ಸಂಭವ ನಾವು ಹೆಣ್ ಮಕ್ಳು ಆದವರು ಮಾಡ್ಕೊಬಾರ್ದು ಅದನ್ನು ನಾವು ನಾವು ಚೆನ್ನಾಗಿ ಅವ್ರು ತೋರ್ಸಿದಾರ್ ಬಾ ಅಂತೇಳಿ ನಾವು ಎತ್ತಗರೆ ನೋಡಿ ಅದನ್ನು ಮಾಡ್ಬಾರ್ದು ಅದನ್ನು ಛಲೋ ಹೊತ್ನಲ್ಲಿ ಪ್ರೈ ಮಾಡಿ ನೀಟಾಗಿ ಮಾಡೋದು ನಮ್ದು ಕರ್ತವ್ಯ ಇರ್ತದೆ ಛಲೋ ಮಾಡೋದು ಕರ್ತವ್ಯ ಇರ್ತದೆ ನಮ್ಮದು ಅದನ್ನು ಏನಪ್ಪ ಅಂದರೆ ನಮ್ಮದು ಮಾಡೋದಾಗ ಕೆಲಸ ಮೇನ ಹೆಣ್ಣು ಮಕ್ಕಳದ ಅಡುಗೇನೇ ಒನ್ ಟೈಮ್ ಕೆಡುತ್ತೆ ಒನ್ ಟೈಮ್ ಛಲೋ ಆಗಿರುತ್ತೆ ಒನ್ ಟೈಮು ಖಾರ ಉಪ್ಪು ಹೆಚ್ಚಾಗಿರುತ್ತೆ ಒಂದು ಟೈಮು ಒಗ್ಗರ್ಣೆ ಹಾಕೋದ್ರಾಗ ನಮ್ದು ಒಂದಿಷ್ಟು ಹೆಚ್ಚು ಕಮ್ಮಿ ಆಗಿರ್ತದೆ ಅದನ್ನು ಸಣ್ಣ ಉರಿಯಲ್ಲಿ ಇಟ್ಟು ನಾವು ಛಲೋ ಹೊತ್ತಿನಲ್ಲಿ ಮಾಡಿದ್ರೆ ಛಲೋ ಆಗೇ ಆಗುತ್ತೆ ಯೂಟೂಬ್ ಪಾಕ ಆಯ್ತು ಟಿವಿ ಪಾಕ ಆಯ್ತು ಯಾವುದೇ ನೋಡಿದ್ರು ಅದು ಫಾಸ್ಟಾಗಿ ತೋರಿಸ್ತಿರ್ತಾರ್ ಅವರು ಆದರೆ ನಾವು ಮಾಡೋದು ಮತ್ತು ನಿಧಾನ್ಗೊಟ್ಟು ಮಾಡಿದರೆ ಚೆನ್ನಾಗಿರತ್ತೆ ಛಲೋ ಇರ್ತದೆ ನಾವೂ ಮೊದ್ಲು ಮಾಡ್ತಿದ್ವಿ ಅನ್ನ ಮಾಡಿ ಅದಕ್ಕೆ ಒಗ್ಗರ್ಣೆ ಹಾಕ್ತಿದ್ವಿ ಅವಾಗ ನಾವು ಅದಕ್ಕೆ ಪಲಾವ್ ಪಲಾವ್ ಪಲಾವ್ ಅಂತಿದ್ವಿ ಆದ್ರೆ ಅದು ಇಕ್ಕಟ್ಟು ಗೊತ್ತಾಯಿತು ನಮ್ಗೆ ಪಶ್ಟು ಒಗ್ಗರ್ಣೆ ಹಾಕಿ ಆಮೇಲೆ ಅಕ್ಕಿ ಹಾಕಿ ಆಮೇಲೆ ನೀರುಹಾಕಿ ಮಾಡಬೇಕಪ್ಪ ಇದು ಅನ್ನೋದು ಆಗ ತಿಳೀತು ನಮಗೂ ಚೆನ್ನಾಗಿದೆ ಹಾಂ ಪಲಾವ್ ಇದಪ್ಪ ಅನ್ನೋದು ಅದಕ್ಕಿಂತ ಮುಂಚೆ ನಮ್ಗೇನೂ ಮಾಡೋಕ್ ಬರ್ತಿದ್ದಿಲ್ಲ ನಾವೂ ಈ ಹೀಗೇ ಅಂತೇಳಿ ನಾವು ಅದಕ್ಕಿಂತ ಮುಂಚೇ ಏನು ಮಾಡೋಕ್ ಬರ್ತಿದ್ದಿಲ್ಲ ನಾನು ಹೀಗೆ ಪಲಾವ್ ಮಾಡೋದು ಅಂತ ತಿಳ್ಕೊಂಡು ನಾವು ಅನ್ನ ಮಾಡಿ ಒಗ್ಗರ್ಣೆ ಹಾಕಿಬಿಡ್ತಿದ್ವಿ ಅದು ತಪ್ಪದು ಹಾಗ್ ಮಾಡೋಕ್ಕಿಂತ ಒಗ್ಗರ್ಣೆ ಹಾಕಿ ರೈಸ್ ಹಾಂ ಅಕ್ಕಿ ಹಾಕಿ ಅದ್ರಲ್ಲಿ ಎಲ್ಲ ಇಂಗಡೆಂಟ್ಸ್ ಹಾಕೀ ಹೊಳ್ಳಿ ಅದನ್ನು ನಾವು ಬಾರ್ಸಿದ್ರೆ ನಮ್ಗೆ ಅದು ಅಡುಗೆ ಛಲೋ ಆಗಿರುತ್ತೆ